ನಮ್ಸ್ಕಾರ ರೀ ಅಕ್ಕವ್ರೆ ಮತ್ತು ನಾವು ಅಡ್ಗೆ ಮಾಡಕ್ಕೆ ಭಾಳ ಇಷ್ಟ ರೀ ನಮಗೆ ಅದ್ರ ಸಂಬಂಧ ನಾವು ಎಲ್ಲನೂ ಹೇಳಿದ್ರೆ ಆಯ್ತ್ ಅಡಿ ಅಂತಂದು ಮಾತಾಡಕತ್ತೇನೆ ನೋಡಿರಿ ಮತ್ತು ನಿಮ್ಗೆ ಎಲ್ಲರ್ಗೂ ಅಡಿಗೆ ಅಂದ್ರೆ ಇದೇನೇ ಅಲ್ರಿ ಹೆಣ್ಮಕ್ಳಿಗೆ ನಾನು ಧಾರ್ವಾಡ ಡಿಸ್ಟಿಕ್ಕು ಹುಬ್ಬಳ್ಳಿ ಕೆರೆ ನನ್ನದು ಯುಟೂಬು ಚಾನೆಲ್ ಐತ್ರೀ ಯುಟೂಬ್ ಚಾನೆಲ್ನಾಗ ನಾನು ಎಂಬತ್ತು ಆರು ಎಪ್ಸೋಡ್ ಆಗ್ಯಾವ್ರೀ ಈಗ ನಾನು ಹೆಂಗೆ ಗೊತ್ತೇನ್ ರೀ ಧಾರ್ವಾಡ ಡಿಸ್ಟಿಕ್ನಾಗ್ ಆದ್ರು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ವೆಸ್ ವೆಝಿಟೇರಿಯನ್ ಎಲ್ಲನ್ನೂ ಅಡುಗೆ ಮಾಡೇನ್ ಮಾಡಿ ಹಾಕೇನ್ರಪ್ಪ ಯಾಕೆ ಅಂದ್ರೆ ಈಗ ಹುಡ್ಗರು ಚೆಂದಾಗಿ ಊಟ ಮಾಡಕ್ಕೆ ಒಲ್ಲೆ ಅಂತವೆ ಬಿಡಿರಿ ಬರೀ ಪೀಜಾ ಪಾನಿಪೂರಿ ಬರ್ಗರ ಇವನ್ನೆ ಕೇಳ್ತಿರ್ತಾವಲ್ವ ಅದಕ್ಕೆ ನಾನು ಏನು ಮಾಡ್ತೀನಿ ಎಲ್ಲ ಕಾಯಿಪಲ್ಲೆ ಎಲ್ಲ ಕಾಳು ಉಪ್ಯೋಗ ಮಾಡ್ಬೇಕಲ್ವ ಮತ್ತು ಅವ್ರಿಗೆ ತಿನ್ಸೋದು ನಮ್ಮ ಕರ್ತವ್ಯ ಅದು ತಾಯಿ ಆದೋರ ಕರ್ ಕೆಲಸ ಹೌದಾ ಇಲ್ವ ಅದಕ್ಕೆ ಏನು ಮಾಡ್ತೇನೆ ಅಂದ್ರೆ ಎಲ್ಲ ಸೊಪ್ಪನ್ನೂ ಎಲ್ಲದ್ಕೂ ಒಂದೊಂದು ದಳ ಹಾಕೋದು ನೋಡಿರಿ ಹಾಕಿ ಉಪ್ಪಿಟ್ಟು ಮಾಡ್ರೆ ಏನು ಮಮ್ಮಿ ಇದು ಅವರು ಅವ್ವ ಅನ್ನೋಂಗಿಲ್ಲ ಅಮ್ಮ ಅನ್ನೋಂಗಿಲ್ರಿ ಈಗ ನಾರ್ ಮಮ್ಮಿ ಅಂತಂದು ಕಲ್ತು ಬಿಟ್ಟಾರೆ ಅಂತ ಅಂತಾರೆ ಇದೇನು ಇದ್ರಾಗ ಎಲ್ಲ ಹಸಿರ್ ಹಸಿರು ಐತಿ ಸುಮ್ನೆ ಹೊಟ್ಟೆ ಹಸಿದಾಗ ಊಟ ಮಾಡೋದು ಕಲ್ತ್ಕೋರಿ ಅಂತಂದು ಊಟ ಊಟ ಮಾಡಕ್ಕೆ ಹಚ್ತೇನೆ ರೀ ಮತ್ತು ಎಲ್ಲ ಕಾಳನ್ನೂ ನೆನೆ ಹಾಕ್ತೇನ್ರೆ ಅದು ಕಾಳು ಮಾಡಿ ಹಾಕ್ತೀನಿ ಮತ್ತು ಅದಕ್ಕೆ ಏನಂದ್ರೆ ಎ ನಮ್ಮ ಅತ್ತೆಯಾರ್ ಒಂಥರ ತಿನ್ನೋರು ತಿಂತಾರೆ ಮಾವಾರು ಒಂಥರ ಊಟ ಮಾಡ್ತಾರೆ ಮನ್ಯಾಗೆ ಒಬ್ಬೊಬ್ರದ್ದು ಒಂದೊಂದು ಥರ ರೆ ಅದಕ್ಕೆ ಊಟ ಮಾಡೋದು ಭಾಳ ಹಗುರ ಇತ್ತು ಬಿಡಿರಿ ಈ ಮಾಡೋವ್ರ್ಗೆ ಭಾಳ ತ್ರಾಸು ಆಕತಿ ಅವು ಏನಾರೂ ಯಾಕೆ ಆಗಲಿ ಮಾಡ್ಲೇಬೇಕ ಉಣ್ಣಬೇಕು ಹಂಗೆ ನಾನು ತಾಲಿಪಟ್ಟು ಮಾಡಿರೆ ನಮ್ದು ಹಿಟ್ಕ್ಕಿಂತ ಅದಕ್ಕೆ ಸೊಪ್ಪು ಎಲ್ಲ ತುರ್ದಿದ್ದು ಕಾಯಿಪಲ್ಲೆನ ಜಾಸ್ತಿ ಆಗಿರ್ತತಿ ಹಂಗೆ ಹೆರ್ದು ಹಾಕಿರ್ತೇನೆ ಹಾಕಿ ಮಮ್ಮಿ ಇದ್ರಾಗೆ ಬರೀ ಸೊಪ್ಪು ಐತಲ ಅಂತ ಹುಡ್ಗರು ಅನ್ನಿರಿ ಅನ್ನೋದು ಒಟ್ಟು ತಿನ್ನಿರಿ ಅನ್ನೋದು ಹಂಗೆ ಮಾಡ್ತೇನೆ ಅದ್ರಾಗೆ ಅವ್ರ್ಗೇನು ಲೈಕ ಅದನ್ನೇ ಮಾಡೋದು ಅವ್ರ್ಗೇನು ಸೇರ್ತದೆ ಅದನ್ನು ಮಾಡಿ ಹಾಕಿ ಕೊಡ್ತೇನೆ ಮತ್ತು ಮೊನ್ ಏನಾತು ಗೊತ್ತೇನು ನಮ್ಮ ಮನ್ಯಾಗೆ ಕುಕ್ಕರ್ ಇಟ್ಟೆನಿ ಇಡ್ಲಿ ಮಾಡೋ ಹತ್ತೇನಿ ಅವ್ನ್ಸ ಅವಸರ್ಲೆ ರೇಡಿಯೋ ಚಾನಲ್ಲೊರು ಟಿ ವಿ ಒಳಗೆ ಒಂದು ಇದನ್ನು ಮಾಡೋದೈತಿ ವೈಯ್ಸ್ ಮೆಸೇಜ ನಮ್ದು ಧಾರವಾಡ ಭಾಷೆದಾಗೆ ಮಾಡಕ್ಕೆ ಬರ್ರಿ ಅಂತ ಹೇಳಿದ್ರು ಅವ್ನ್ಸ ಅವಸರ್ಲೆ ಕುಕ್ಕರ್ ಇಟ್ಟೇನಿ ಕುಕ್ಕರ್ ಇಟ್ರೆ ಕುಕ್ಕರ ಸಿಡಿದ್ ಬಿಡ್ಬೇಕಾ ಸಿಡಿದು ಬೇಳೆಲ್ಲ ಬಿದ್ದು ಮತ್ತು ಅದೊಂದು ಕೆಲ್ಸ ಹತ್ತಿವೆ ಏನೋ ಅಂತಾರ್ಲ ಕೆಲಸ್ದಾಗೆ ಒಂದು ಕೆಲ್ಸ ಅಂತಂದು ಹಂಗಾಗಿ ಬಿಡ್ತು ಆಮೇಲೆ ಅದನ್ನೆಲ್ಲ ಬಳುದು ಮತ್ತು ಅದನ್ನು ಮಾಡಿ ಮತ್ತು ಅಲ್ಲಿ ಹೋಗೋ ಮಟ್ಟ ಲೇಟಾಯ್ತು ಪುಣ್ಯಕ್ಕೆ ಭಾಳ ಮಂದಿ ಗೆಳ್ತೀರೆಲ್ಲ ಬಂದಿದ್ರು ಅವರೆಲ್ಲ ಮಾಡೋ ಮಟ್ಟ ಅಂದ್ರೆ ಇನ್ನೂ ನಡೀತು ಹಾಗೇನಿಲ್ಲ ಮತ್ತು ಮೊನ್ನೆ ಒಂದು ಏನಾತಂದ್ರೆ ನನ್ನ ಗೆಳತಿ ಮನ್ಯಾಗೆ ಹಿಂಗೇ ಆಗಿ ನಾವು ಪುಣ್ಯಕ್ಕೆ ನಮ್ದು ಆದಾಗ ಅಡ್ಗೆ ಮನ್ಯಾಗೆ ಇದ್ದಿದ್ದಿಲ್ಲ ಕುಕ್ಕರ್ ಸಿಡಿದಾಗ ನಮ್ಮ ಗೆಳತಿ ಮನ್ಯಾಗೆ ಹಂಗೇ ಆದ್ವ ಎಲ್ಲರೂ ಪಾಪ ಆಕೆಗ್ ಒಂದಿಷ್ಟೂ ಇದ ಕಾಲೀನೆಲ್ಲ ನೋವಾಗಿ ಒಂದು ಕಾಲು ಇದು ಇದ್ದಿದ್ದಿಲ್ಲ ಊರಕ್ಕೇ ಬರುವುದಿಲ್ಲ ಚೆಂದಾಗಿ ನಡ್ಯಕ್ಕೆ ಬರುದಿಲ್ಲ ಪಾಪ ಕಾಲು ಮ್ಯಾಲೆ ಬಿದ್ದು ಬಿಟ್ಟತಿ ಕುಳ್ತು ಹೆಚ್ಚಕತ್ತಾಳೆ ಕಾಲು ಮ್ಯಾಲೆ ಬಿದ್ಬಿಟ್ಟಿತ್ತ ಮತ್ತು ನಮ್ಮ ಕಡೆ ರೊಟ್ಟಿ ರೊಟ್ಟಿ ಕಾಯಿಪಲ್ಲೆ ತುಂಬ ಜಾಸ್ತಿ ಮಾಡೋದು ಮತ್ತು ರೊಟ್ಟಿ ಪುಂಡಿ ಪಲ್ಯ ಮೆಣಸಂಡಿ ಗುರೆಳ್ಳು ಚಟ್ನಿ ಶೇಂಗಾ ಚಟ್ನಿ ಅಗ್ಸೆ ಚಟ್ನಿ ಮೆಂತೆ ಚಟ್ನಿ ನಮ್ಮ ಕಡೆ ಚಟ್ನಿಗಳು ಭಾಳ ಮಾಡ್ತೀವವ್ವ ಅಷ್ಟು ಚೊಲೋ ಚೊಲೋನೇ ಮಾಡ್ತೀವು ಮತ್ತೆ ಬಂದ್ರೆ ಧಾರ್ವಾಡಕ್ಕೆ ಬಂದಿರಿ ಅಂದ್ರೆ ನಮ್ಮ ಖಾನಾವಳಿ ಬಸ್ವೇಶ್ವರ ಖಾನಾವಳ್ಯಾಗೆ ಊಟ ಮಾಡೇ ಹೋಬಕ್ ನೀವು ಅಷ್ಟು ಚೊಲೋ ಮಾಡ್ತದೆ ಮತ್ತು ನಮ್ಮ ಮನ್ಯಾಗೆ ನಾನು ಏನು ಮಾಡ್ತೀನಿ ಗೊತ್ತೇನು ಒಂದು ಇಡ್ಲಿ ಸಾಂಬಾರ್ ಅಂತ ಮಾಡಿರಷ್ಟೇ ಬೇಳೆ ಟೊಮೆಟೊ ಹಾಕ್ತೀನಿ ಮತ್ತು ಅನ್ನಕ್ಕೆ ಸಾಂಬಾರ್ ಅಂತ ಮಾಡಿದರೆ ಎಲ್ಲ ಹೆಚ್ಚಾಕಿಯೇ ಮಾಡುದು ನಾನು ಸೊಪ್ಪು ಪುಂಡಿ ಪಲ್ಯ ಉಪ್ಪಿಟ್ಟಿಗೆ ಅವಲಕ್ಕಿಗೆ ಹಾಕೋದ್ ಕೇಳೀರೇನು ಎಲ್ಲಾರೂ ಇಲ್ಲ ಇಲ್ವಾ ನಾನು ಹಾಕ್ತೇನ್ ನೋಡುವ ಯಾಕಂತಂದ್ ನಾ ಕೂಬೇಡ್ರಿ ಹುಡ್ಗರು ಅಂಥವು ಯಾಕೆ ಟೇಸ್ಟು ಅವ್ರ ಮನ್ಯಾಗೆ ಬೇರೆ ಬರ್ತದ್ ಮಮ್ಮಿ ನಮ್ಮ ಮನ್ಯಾಗೆ ಬೇರೆ ಬರ್ತೈತಲ ಹಂಗ್ಯಾಕೆ ಅಂತ ಕೇಳ್ತಿರ್ತವೆ ನೀವು ಹಂಗೆ ನೀವು ತಿನ್ನು ಮುಂದೆ ಹಸಿವಾದಾಗ ಸುಮ್ಮನೆ ತಿನ್ಬೇಕು ಅಂದ್ರೆ ಚೊಲೋ ನಂಗೆ ಗೊತ್ತಾಗತ್ತ ಅದು ಅಂತಂದು ಹೇಳ್ತೇನೆ ಮತ್ತು ನಮ್ಮ ಮನ್ಯಾರು ಬರ್ತಾರೆ ಬಂದು ಮತ್ತೆ ಬರೀ ಅವ್ಲಕ್ಕಿನಾ ಬೇರೆನೇ ಮಾಡು ಅಂತಾರೆ ಮತ್ತೆ ಅವ್ರಿಗೊಂದು ಥರ ಪಲ್ಯ ಮಾಡೋದು ಚಪಾತಿ ಅಂದ್ರೆ ಭಾಳ ಲೈಕ ನಮ್ಮ ಮನೆಯರಿಗ್ ಅವ್ರಿಗೆ ಎಲ್ಲ ಏನು ಮಾಡ್ತೇನ್ ಗೊತ್ತೇನು ಮುದ್ದೆ ತಿರುವ್ತೇನೆ ಮುದ್ದೆ ಜೋಳದ ರೊಟ್ಟಿ ಜಾಸ್ತಿ ತಿನ್ನೋಂಗಿಲ್ಲ ನಮ್ಮ ಕಡೆ ಜಾಸ್ತಿ ಇದ್ದರೂ ನಮ್ಮ ಮನ್ಯಾಗೆ ಅವ್ರಷ್ಟೇ ಹಂಗೆ ಮಾಡ್ತಾರೆ ಅದಕ್ಕೇನು ಮಾಡ್ತೀನಿ ಜೋಳದ ಹಿಟ್ಟು ಮುದ್ದೆ ತಿರುವ್ಕೊಂತಂದ್ರೆ ಆ ಮುದ್ದೆ ತಿರುವ್ಕೊಂಡು ಆ ಮುದ್ದೆಯೊಳಗೆಲ್ಲ ಹಸಿ ಖಾರದ ಹಸಿ ಖಾರ ಮಾಡಿರ್ತೇನಲ್ಲ ಹಸಿ ಖಾರ ಹಾಕಿರ್ತೇನೆ ಅದ್ರಾಗೆ ಹಸಿ ಖಾರಕ್ಕೆ ಇನ್ನೇನು ಹಾಕಿರ್ತೇನ್ ಗೊತ್ತೇನು

ಅದನ್ನೂ ಹುರ್ಕೊಂತೇನೆ ಮೆಣಸಿನಕಾಯಗ ಕೊತ್ತಂಬ್ರಿ ಭಾಳಷ್ಟು ಕರಿಬೇವು ಸ್ವಲ್ಪ ಪುದೀನ ಎಲ್ಲ ಹಾಕಿ ರುಬ್ಬಿದ ಖಾರ ಹಾಕಿ ಜೋಳದ ಹಿಟ್ಟು ಮುದ್ದೆ ತಿರುವಿ ಅದನ್ನು ಏನು ಮಾಡ್ತೀನಿ ಚಪಾತಿ ಹಿಟ್ಟು ಒಳಗೆ ತುಂಬಿ ಮಾಡ್ತೀನಿ ಮತ್ತು ಪಾಲಕ್ ಪಾಲಕ್ ರುಬ್ಬಿನೂ ಇದೇ ಟೈಪ ಪಾಲಕ್ ರುಬ್ಬಿಯೂ ಹಸಿ ಖಾರ ಹಾಕಿ ಅದನ್ನೂ ಅದ್ರದ್ದು ಅಕ್ಕಿ ಹಿಟ್ಟು ಹಾಕ್ತೇನೆ ಅದಕ್ಕೆ ಅದನ್ನೂ ಮುದ್ದೆ ಮಾಡಿ ಹಾಕ್ತೀನಿ ಮೆಂತೆ ಪಾ ಮೆಂತೆ ಚಪಾತಿ ಈಗ ಯಾರಿಗೆ ಗೊತ್ತಿಲ್ಲ ಬಿಡಿರಿ ನಾನು ಹೇಳಕತ್ತೇನೆ ನಿಮಗೆ ಯಾರಿಗೆ ಗೊತ್ತಿಲ್ಲ ಯುಟೂಬು ನೋಡ್ತಾರೆ ನೋಡಿ ಎಲ್ಲ ಮಾಡ್ತಾರೆ ಈಗ ಎಲ್ಲರ ಮನೆಗೂ ಎಲ್ಲ ಮಾಡೋದೇ ಎಲ್ಲ ಟೈಪ್ ತಿನ್ನೋದೇ ನೂಡುಲ್ಸ್ ನೋಡಿರಿ ನೂಡುಲ್ಸ್ ಮಾಡ್ತೀನಿ ನೂಡುಲ್ಸ್ ಒಳಗೆ ಏನು ಹಾಕ್ಬೇಕು ಅದನ್ನೆಲ್ಲ ನೋಡಿಕೊಂಡು ಹಾಕ್ತೀನಿ ಆದ್ರೆ ನಮ್ದೊಂದು ದಳ ದಳ ದಳ ಇರುತ್ತಲ ಏನೋ ಪಾಲಕ್ ಮೆಂತೆ ಪುದೀನ ಇದನ್ನೆಲ್ಲ ಹಾಕ್ತೀನಿ ಹಾಕಿ ಎಲ್ಲ ಟೈಪು ಅಡುಗೆ ಮಾಡ್ತೀನಿ ಮತ್ತು ಇನ್ನೊಂದು ಏನಂದರೆ ಒಂದು ರೈಸು ರೈಸ್ ಮಾಡ್ಬೇಕಾರ ಪಲಾವ್ ಅಂತ ಮಾಡ್ತೇವೆ ನಾವು ಪಲಾವಿಗೆ ಬರೀ ವೆಝ್ಟೇಬಲ್ ಅಷ್ಟೇ ಹಾಕೋದಿಲ್ವಾ ನಾನು ಪಾಲಕ್ನೂ ಹಾಕಿದ್ನೆ ಮೆಂತ್ಯ ಸೊಪ್ಪೂ ಹಾಕ್ತೀನಿ ಪಾಲಕ್ಕೂ ಹಾಕ್ತೀನಿ ಇವೇ ಎಲ್ಲನ್ನೂ ಹೆಚ್ಚಿ ಹಾಕೋದೇ ಹಾಕೋದು ಹಾಕಿ ಅದನ್ನೂ ಮಾಡ್ತೀನಿ ಮತ್ತು ಇನ್ನೊಂದು ಏನಂದ್ರೆ ರಾಗಿ ಗಂಜಿ ರಾಗಿ ಗಂಜಿ ಮಾಡೋದು ಆಮೇಲೆ ಮೂವತ್ತೈದು ಥರದ್ದು ಕಾಳಿಂದು ಬಜ್ಜಿ ಮಾಡೇನವ್ವ ನಾನು ಎಷ್ಟು ಚೊಲೋ ಆಗಿದ್ದವು ನಮ್ಮ ಅಕ್ಕಗೆ ಫೋನ್ ಹಚ್ಚಿ ಹೇಳಿದ್ರೆ ಯವ್ವಾ ನಾನು ಒಲ್ಲೇ ಯವ್ವ ನೀನು ಮಾಡಕ್ಕೆ ಭಾಳ ಇದು ಇದ್ದಿ ಬಿಡವ್ವ ಆಮೇಲೆ ಆರು ಥರದ ಅಕ್ಕಿ ಹಾಕಿ ಯಾ ಯಾಕೆಂತ ಹೇಳಿ ಕುಚಲಕ್ಕಿ ಮತ್ತು ಇದ್ರದ್ದು ಸಜ್ಜೆ ಸಾಮೆ ನವಣಕ್ಕಿ ನಮ್ದು ಕಂಟ್ರೋಲ್ ಅಕ್ಕಿ ಎಲ್ಲ ಅಕ್ಕಿನೂ ಹಾಕಿ ಅದು ಅವನ್ನೆಲ್ಲ ನೆನೆ ಹಾಕಿ ಅದಕ್ಕೆ ಉದ್ದಿನ ಬೇಳೆ ಹಾಕಿ ಅದನ್ನೂ ಪಡ್ಡು ಮಾಡೇನಿ ಮತ್ತು ಕಣ್ಣು ಇದರ ಅಕ್ಯಾಗೆ ಪ್ರತಿಯೊಂದು ಬೇಳೆ ಹಾಕಿ ಅದನ್ನು ಪಡ್ಡು ಮಾಡೇನಿ ಯುಟೂಬ್ನಾಗ ಮತ್ತು ಆಮೇಲೆ ಏನು ಸ್ಯಾಂಡ್ವಿ ಸ್ಯಾಂಡ್ವೀಚ್ ಸ್ಯಾಂಡ್ವೀಚ್ ಮಾಡ್ತೇನೆ ಬ್ರೆಡ್ ಸ್ಯಾಂಡ್ವಿಝು ಅದು ಎಲ್ಲ ಕಾಯಿಪಲ್ಲೆ ಹೋದಂಗೆ ಆಕ್ತತೆ ಎಲ್ಲನ್ನೂ ಟೇಸ್ಟು ಅನ್ನಿಸ್ತತೆ ಅದನ್ನೂ ಮಾಡ್ಯೇನೆ ನಾನು ಮತ್ತು ಇನ್ನೊಂದು ಅದನ್ನು ತಿನ್ನೋದು ಇನ್ನೊಂದು ಐಟೆಮ್ಸ್ ಏನಂದ್ರೆ ಯಾರಾರೂ ಗೆಸ್ಟ್ ಬಂದಿರ್ತಾರೆ ಅಲ್ಲಿ ಅವರಿಗೆ ಬರೀ ಚಹಾ ಕಾಫಿ ಹಿಂಗೆ ಮಾಡಿಕೊಡುವುದಿಲ್ಲ ರೀ ನಾನು ಕೋಕಮ್ಮರೂ ಮಾಡಿ ಕೊಡ್ತೇನೆ ಮತ್ತು ಅಲ್ಲ ಹಾಕಿ ಅಲ್ಲ ಏಲಕ್ಕಿ ಹಾಕಿ ಅದು ಚಹಾ ಅದನ್ನೂ ಚಹಾ ಮಾಡ್ತೀನಿ ಮತ್ತು ಹುಡ್ಗರ್ಗೆ ಜ್ಯೂಸ್ಗಳು ಎಲ್ಲ ಜ್ಯೂಸು ಮಾಡೋದೇ ಎದ್ರದ್ದು ಅಂದ್ರೆ ಹಾಗಲಕಾಯಿ ಜ್ಯೂಸು ಅದನ್ನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡ್ತೀನಿ ಹಾಕಿ ಗಟ್ನಗಿ ಕುಡ್ದ್ರ್ ಅಂತಂದು ಸೋಸಿ ಮಾಡ್ತೀನಿ ಅದನ್ನು ಏನು ಮಾಡ್ತೇನೆ ಗೊತ್ತೇನು ಹುರಿದು ಚಟ್ನಿ ಮಾಡ್ತೇನೆ ನಾನು ಮಸ್ತು ರುಚಿ ಆಕ್ತತ್ರಿ ನೀವು ಮಾಡಿರಿ ಮ ಬಿಡಕ್ಕೆ ಹೋಗ್ಬೇಡ್ರಿ ನೀವು ಹುಡ್ಗರ್ಗೆ ಆದ್ರೆ ಮೊದ್ಲು ಮಾತ್ರ ಕಾಯಿಪಲ್ಲೆ ಮಾತ್ರ ಎಲ್ಲನ್ನೂ ಚೆಂದಾಗಿ ತೊಳೆದ್ ಮಾತ್ರ ಮರಿಬೇಡ್ರಿ ಹತ್ತು ಸಲ ಬಿಟ್ಟು ಆಂ ಇಪ್ಪತ್ತು ಸಲ ಆದ್ರೂ ತೊಳೀರಿ ಈಗಿನ ಕಾಯಿಪಲ್ಲೆ ಮೊದ್ಲೇ ಶಕ್ತಿನೂ ಇರುವುದಿಲ್ಲ ಅದ್ರ ತುಂಬ ಔಷಧೀನು ಇರ್ತೈತಿ ಅದಂತೂ ಮಾತ್ರ ಎಲ್ಲರಿಗೆ ಗೊತೈತಿ ಅಲ್ವಾ ಅದಕ್ಕೆ ಅದಕ್ಕೆ ಏನು ಮಾಡ್ಬೇಕ್ ಅಂದರೆ ಉಪ್ಪು ಹಾಕಿ ಇದನ್ನು ಹಾಕಿ ಹಂಗ ತೊಳ್ಕೊಳ್ಳೋದೇ ಮಾಡ್ಬೇಕು ತೊಳ್ಕೊಂಡು ತೊಳ್ಕೊಂಡು ಆಮೇಲೆ ಕ್ಲೀನಗೆಲ್ಲ ಮಾಡಿ ಅದನ್ನು ತ್ ಮಾಡಬೇಕು ಮತ್ತು ನಾನು ಒಂದಿಷ್ಟು ಮೊದ್ಲು ಸ್ನಾನ ಮಾಡಿ ಪೂಜೆ ಮಾಡಿ ಅದನ್ನು ಪೂಜೆ ಮಾಡ್ಕೊಂಡೇ ಅಡಿಗೆ ಇಡ್ತೀನಿ ಇದನ್ನು ಮೊದ್ಲೇ ಹೇಳ್ಬೇಕಾಯ್ತು ಲಾಸ್ಟ್ ಹೇಳೋಹತ್ತೀನಿ ಏನೂ ತಿಳ್ಕೊಬೇಡ್ರಿವ್ವ ಹೆಂಗೆ ಮಾತಾಡ್ಯಾಳೆ ಅನ್ನಕ್ಕೆ ಹೊಬೇಡ್ರಿ ನಮ್ಮ ಭಾಷೆ ಭಾಳ ಚೆಂದ ಐತಿ ಧಾರ್ವಾಡ ಭಾಷೆ